ನಮ್ಮ ಗ್ರಾಮೀಣ ಸಮುದಾಯದ ಸಾಂಸೃತಿಕ ಸಂಸೃತಿಯಲ್ಲಿ ನೃತ್ಯದ ಮಹತ್ವ ತುಂಬ ಅಪಾರವಾದದ್ದು ನೃತ್ಯವು ನಮ್ಮ ಗ್ರಾಮೀಣ ಮನ ಸ ಜನರ ಮನೋರಂಜನೆಯಲ್ಲಿ ಒಂದು ಬಹು ಮುಖ್ಯ ಪಾತ್ರವಹಿಸುತ್ತದೆ ಅನೇಕ ರೀತಿಯ ನೃತ್ಯಗಳನ್ನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜನರು ಅಳವಡಿಸಿ ಕೊಳ್ಳಿ ಕೊಂಡಿದ್ದಾರೆ ಅದರಲ್ಲೂ ಡೊಳ್ಳುಕುಣಿತ ಕಂಸಾಳೆ ಇನ್ನೂ ಅನೇಕ ರೀತಿಯ ಕುಣಿತಗಳು ಜನರ ಕಣ್ಣು ಸೆಳೆಯುತ್ತವೆ ಮತ್ತು ಜನರನ್ನು ಹೆಚ್ಚು ಅವಲಂಬಿ ಅವಲಂಬಿತವಾಗಿ ಇರುತ್ತದೆ ಇದು ನೃತ್ಯವು ನಟರಾಜನ ಸ್ವರೂಪ ನಟರಾಜ ಅಂದರೆ ಶಿವನ ಸ್ವರೂಪವಾಗಿದೆ ಶಿವನು ತನ್ನ ಖುಷಿಯಾಗಿದ್ದಾಗ ನೃತ್ಯವನ್ನು ಮಾಡುತ್ತಾನೆಂದು ಜನರ ಕಲ್ಪನೆಯಾಗಿದೆ ಜನರು ಇದನ್ನು ಅನೇಕ ರೀತಿಯಲ್ಲಿ ಆನಂದಿಸುತ್ತಾರೆ ನೃತ್ಯವನ್ನು ಮಾಡುವುದರ ಮೂಲಕ ಜನರು ಜನರು ತುಂಬ ರೀತಿಯಲ್ಲಿ ಸಂಭ್ರಮಿಸುತ್ತಾರೆ ಹಬ್ಬ ಹರಿದಿನಗಳಲ್ಲಿ ಈ ನೃತ್ಯಗಳನ್ನು ಮಾಡುವುದರ ಮೂಲಕ ಪರಂಪರೆಯನ್ನು ಮುಂದುವರೆಸುತ್ತಾ